ದೇವರ ಬಗ್ಗೆ ನಾವು ಅಂದರೆ ಆಧ್ಯಾತ್ಮಿಕದ ಬಗ್ಗೆ ನಾವು ಬರೆಯಬೇಕೆಂದು ಅಂದುಕೊಂಡಿದ್ದೆ ಆದರೆ ನಾವು ಬರೆದಾಗ ಅದು ಕೆಲವರಿಗೆ ನಾನು ಆಧ್ಯಾತ್ಮಿಕದ ಬಗ್ಗೆ ಹೇಳಬೇಕಂದರೆ ದೇವರು ಇದ್ದಾನೆ ಇಲ್ಲ ಅಂದರೆ ಕೆಲವರು ದೇವರು ಇದ್ದಾನೆ ಅಂತ ಹೇಳಿದರೆ ಅವರಿಗೆ ಒಂದು ಹಾ ಹೌದು ಅಂತ ಅನಿಸ್ತದೆ ಆದರೆ ಕೆಲವೊಂದು ಸಲ ನಾವು ದೇವರೇ ಇಲ್ಲ ಒಂದು ಬರಿ ಅದು ಕಲ್ಲು ಹೀಗೆ ಅಂತ ಹೇಳಿಕೊಂಡು ಬರೆದರೆ ಅದು ಅವರಿಗೆ ಅಯ್ಯೋ ದೇವರ ಬಗ್ಗೆಯೇ ಹೀಗೆ ಮಾತನಾಡ್ತಾರಲ್ಲ ಅದು ಮಹಾ ಅಪರಾಧ ಮಾಡಿದ ಹಾಗೆ ಹೀಗೆ ಅಂತ ಅಂದರೆ ನನ್ನ ಲೆಕ್ಕದಲ್ಲಿ ಅದು ಅವರವರ ಮನಸ್ಸಿನ ಕಲ್ಪನೆ ದೇವರು ಇದ್ದಾನೆ ಇಲ್ಲ ಎಂಬುವುದು ಆ ಮನುಷ್ಯನಲ್ಲಿರುವ ಮನಸ್ಸಿನ ಕಲ್ಪನೆ ನಾವು ಇದ್ದಾನೆ ಎಂದು ಕೊಂಡರೆ ಇರ್ ಇರುತ್ತಾನೆ ಇಲ್ಲ ಅಂದರೆ ಅದು ಅವರ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಅದು ಅವರ ವಿಚಾರ ಹೀಗೆ ಕೆಲವೊಬ್ಬರು ಅದನ್ನೇ ವಾದವನ್ನಾಗಿ ಮಾಡಿಕೊಂಡು ತೆಗೆದುಕೊಳ್ಳುತ್ತಾರೆ ಇಲ್ಲ ಎಂದರೆ ಓಹ್ ಅದು ಒಂದು ಮಹಾ ಅಪರಾಧ ಇಲ್ಲ ಅಂತ ಹೇಳಿದ್ದಾರೆ ದೇವರ ಬಗ್ಗೆ ಈ ರೀತಿಯಾಗಿ ಮಾತನಾಡುತ್ತಾರೆ ಆಧ್ಯಾತ್ಮದ ಬಗ್ಗೆ ಈ ರೀತಿಯಾಗಿ ಪ್ರಚೋದನೆಯನ್ನು ಮಾಡುತ್ತಾರೆ ಅದು ಕೆಲವರ ಮನಸ್ಸಿನ ಭಾವನೆ ಇದ್ದಾರೆ ಇಲ್ಲವೋ ಎಂಬುವುದು ಅವರವರ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಇದು ಹೀಗೆ ಕೆಲವೊಮ್ಮೆಇದು ಇಲ್ಲ ಅಂತ ಹೇಳಿದಾಗ ಅದು ಒಂದು ಅಪರಾಧಿಯ ಸ್ಥಾನದಲ್ಲಿ ಅವನನ್ನು ನೋಡುವುದು ಇವನು ಹೀಗೆ ಅಂದ ಇದರ ಬಗ್ಗೆ ಅದು ಅವರವರಿಗೆ ಸಂಬಂಧಪಟ್ಟಿರುವ ವಿಷಯ ಅದನ್ನೇ ಒಂದು ದೊಡ್ಡ ಅವರು ಅಪರಾಧ ಮಾಡಿದ ಹಾಗೆ ಬಿಂಬಿಸುವುದು ಅದು ತಪ್ಪಾದ ವಿಷಯ ಅಂದು ನನ್ನ ಲೆಕ್ಕಾಚಾರ ಹೇಳಬೇಕಂದರೆ ಯಾವುದು ತಪ್ಪು ಸರಿ ಎಂಬುವುದು ಇಲ್ಲಿ ವಿಷಯವಲ್ಲ ಆದರೆ ತಪ್ಪು ಅಂತ ಹೇಳಿ ಹೇಳುವುದು ಅವನಿಗೆ ಸರಿ ಇರಬಹುದು ಅವನು ಹೇಳಿರುವ ವಿಷಯ ಆದರೆ ಕೇಳಿಸಿಕೊಳ್ಳುವವನಿಗೆ ಅದು ಆಧ್ಯಾತ್ಮಿಕದ ಬಗ್ಗೆ ಅಷ್ಟು ಮನಸ್ಸಿನಲ್ಲಿ ಹಾಕಿಕೊಂಡಿದ್ದವನಿಗೆ ಅದು ತಪ್ಪು ಎನಿಸಿದರೆ ಅದು ಅವನೇ ಅವನಿಗೆ ಸಂಬಂಧಪಟ್ಟಿದ್ದದು ಅದನ್ನು ಅವನು ಮಹಾ ಅವನು ಹೇಳಿದ್ದೆ ಅದು ಒಂದು ವಾಕ್ಯ ಮಹಾ ಅಪರಾಧ ಎಂದು ಅವನನ್ನು ಅಪರಾಧಿ ಸ್ಥಾನದಲ್ಲಿ ನೋಡುವುದು ಅದು ಒಂದು ದೊಡ್ಡ ಕೆಟ್ಟ ಒಂದು ಪ್ರವೃತ್ತಿ ಅನ್ನುವುದು ನನ್ನ ಅನಿಸಿಕೆ